ತಂತ್ರಜ್ಞಾನ ಅಂದರೆ ಈಗಿನ ಕಾಲ ತಂತ್ರಜ್ಞಾನದ ಕಾಲ ಅಂತಲೇ ಚೇಂಜ್ ಆಗ್ತಿದೆ ಅಷ್ಟು ನಮ್ಮ ಜಗತ್ತು ತಂತ್ರಜ್ಞಾನಕ್ಕೆ ಮಾರು ಹೋಗಿದೆ ಎಲ್ಲದಕ್ಕೂ ಈಗ ತಂತ್ರಜ್ಞಾನನೇ ಬೇಕು ಅಂತ ಹೇಳ್ತಾರೆ ಅದರಲ್ಲೂ ಮನೆ ಹೆಣ್ಣುಮಕ್ಳು ತಂತ್ರಜ್ಞಾನಕ್ಕೆ ತುಂಬ ಅಡಿಕ್ಟ್ ಆಗಿದ್ದಾರೆ ಯಾವ ಥರ ಅಂದರೆ ಈಗ ಬಟ್ಟೆ ಒಗಿಬೇಕು ಅಂದರೆ ಇಲ್ಲ ನನಗೆ ವಾಷಿಂಗ್ ಮಿಷಿನ್ ಬೇಕು ನನಗೆ ಬಟ್ಟೆ ಒಗೆಯೋಕ್ ಆಗೋಲ್ಲ ಆ ಥರ ಡಿಮ್ಯಾಂಡ್ಸ್ ಮಾಡ್ತಾರೆ ಮನೆಯಲ್ಲಿ ನೆಕ್ಸ್ಟು ಫ್ರಿಜ್ಜ್ ಇವಾಗ್ ಫ್ರಿಜ್ಜ್ ಅಂತೂ ಎಲ್ಲ ಬಡವ್ರ ಮನೆಯಲ್ಲೂ ಕೂಡ ಇರುತ್ತೆ ಫ್ರಿಜ್ಜಿಲ್ಲ ಅಂದರೆ ಏನೋ ಒಂಥರ ಏ ನಮ್ಮ ಮನೆಯಲ್ಲಿ ಫ್ರಿಜ್ಜಿಲ್ಲ ಅಪ್ಪಾ ಈ ಜನಗಳು ನೋಡೋ ರೀತಿಗಳು ಚೇಂಜ್ ಅಂತ ಅನಿಸುತ್ತೆ ತಂತ್ರಜ್ಞಾನದ ವಸ್ತುಗಳು ನಮ್ಮ ಹತ್ರ ಇಲ್ಲ ಅಂದಾಗ ಅವರು ಕಿ ಅವರವ್ರೇ ಕೀಳಾಗಿ ನೋಡಿಕೊತಾರೆ ನಾವು ಬಡವ್ರೇನೋ ನಮ್ಮ ಹತ್ರ ಅದಿಲ್ಲ ಇದ್ದಿದ್ದರೆ ನಾವು ಶ್ರೀಮಂತ ಆಗ್ತಿವೇನೋ ಆ ಥರ ಜನರ ಮನಸ್ಥಿತಿ ಜೀವನನ ಚೇಂಜ್ ಮಾಡಿದೆ ತಂತ್ರಜ್ಞಾನ ಫ್ರಿಜ್ಜ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಈಗ ಎಲೆಕ್ಟ್ರಿಕ್ ಹಾ ಒಲೆ ಆಗಿರ್ಬೋದು ಕುಕ್ಕರ್ ಆಗಿರ್ಬೋದು ವ್ಯಾಕ್ಯೂಮ್ ಆಗಿರ್ಬೋದು ಇದೇ ಥರದ್ ತುಂಬ ವಸ್ತುಗಳು ನಮ್ಮ ನಮಗೆ ಗೊತ್ತಿಲ್ದಂಗೆ ತಂತ್ರಜ್ಞಾನ ನಮ್ಮನ್ನು ಆಳು ಆಳ್ತಾ ಇದೆ ಬದಲಾಗಿರೋದಂದರೆ ಅದೇ ಹೆಂಗಸರು ಅವ್ರ ಕೆಲಸ ಇವಾಗ ಹೆಂಗಸ್ರು ತುಂಬ ಈಸಿಯಾಗ್ತದೆ ಕೆಲಸ ಈ ತಂತ್ರಜ್ಞಾನದಿಂದ ನಮಗೆ ಯೂಸ್ ಆಗುತ್ತೆ ಆದರೆ ಈಗ ಹೆಣ್ಣುಮಕ್ಳು ಅವ್ರು ಸೋಂಬೇರಿಗಳಾಗ್ತಿದ್ದಾರೆ ಎಲ್ಲ ಇವಾಗ ಸೋಂಬೇರಿ ಯಾವ ಕೆಲಸ ಮಾಡದೇನೇ ಬಿಡು ಆರಾಮಾಗಿ ಕಸ ಹೊಡಿಬೋದು ಬಿಡು ಆರಾಮಾಗಿ ಬಟ್ಟೆ ಒಗಿಬೋದು ಬಟ್ಟೆ ಹಾಕಿ ಆರಾಮಾಗಿ ಕುತ್ಕೊಬೋದು ಒಂದು ಗಂಟೆ ಆದಮೇಲೆ ಒಣ್ಗಿ ಹಾಕಿದ್ರೆ ಆಯಿತಲ್ಲ ಬಿಡು ಇವಾಗ ಫ್ರಿಜ್ಜಿಂದ ನಮಗೆ ಎಷ್ಟು ಇದಂದರೆ ರಾತ್ರಿದೆಲ್ಲ ಇಡು ಇಡ್ಬೋದು ಯೂಸಸ್ ತುಂಬ ಇದೆ ಅಂದರೆ ಅದರಿಂದ ಸೈಡ್ ಎಫೆಕ್ಟ್ಸ್ ತುಂಬ ಇದೆ ಎಲ್ಲರೂ ತಂತ್ರಜ್ಞಾನಕ್ಕೆ ಈಗ ಮಾರು ಹೋಗಿದ್ದಾರೆ ಖಾಸಗಿ ಬದುಕು ಉದ್ಯೋಗದಲ್ಲಿ ತಂತ್ರಜ್ಞಾನ ತುಂಬ ಯೂಸ್ ಇದೆ ಯಾಕಂದರೆ ಇವಾಗ ನ್ಯಾಷ್ನಲ್ ಇಂಟರ್ನ್ಯಾಷ್ನಲ್ ಲೆವೆಲ್ಲಿಗೆಲ್ಲ ಇವಾಗ ಡೀಲ್ ಮಾಡಬೇಕಾಗಿರುತ್ತೆ ಕಂಪ್ಯೂಟರ್ ಮತ್ತು ಮೊಬೈಲ್ ಫೋನ್ಸ್ ಈ ಥರದ್ರಿಂದ ನಾವು ತುಂಬ ಯೂಸ್ ಇದೆ ಕಂಪ್ಯೂಟರ್ ಎಲ್ಲೋ ಒಂದುಕಡೆ ಕುತ್ಕೊಂಡು ನಾವು ಎಷ್ಟೋ ವಿಷಯಗಳ್ನ ಸಂಗ್ರಹ ಮಾಡ್ಬೋದು ಎಷ್ಟೋ ವಿಷಯಗಳ್ನ ಡೀಲ್ ಮಾಡ್ಬೋದು ವ್ಯವಹಾರ ವ್ಯಾಪಾರ ಮಾಡ್ಬೋದು ಟ್ರೇಡಿಂಗ್ ಮಾಡ್ಬೋದು ಕೊಂಡುಕೊಳ್ಳೋದು ಮತ್ತು ಅಲ್ಲಿ ಅದರಲ್ಲೇ ಮಾರ್ಬೋದು ಎಲ್ಲ ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ನಾವು ಅದನ್ನು ಸುಲಭವಾಗಿ ಮಾಡ್ಬೋದು ಅವಾಗೆಲ್ಲ ಹಡಗಿಂದ ಹೋಗಿ ಅಲ್ಲಿ ಸರಕುಗಳನ್ನು ತಂದು ಇಲ್ಲಿ ಮಾರಿ ಲಾಭ ತಗೊಂಡು ಹೋಗ್ಬೇಕಿತ್ತು ಎಷ್ಟು ಕಷ್ಟ ಇರುತಿತ್ತು ಆದರೆ ಇವಾಗ ಹಾಗಲ್ಲ ಎಲ್ಲೋ ಒಂದುಕಡೆ ಕಂಪ್ಯೂಟರ್ ಇದ್ದರೆ ಸಾಕು ಎಲ್ಲ ಡೀಲ್ ಮಾಡ್ಬೋದು ಬೇಗ ಬೇಗ ಆ ಥರ ಅದರಷ್ಟೇ ಅಲ್ಲ ಮೊಬೈಲಿಂದಲೂ ಯೂಸ್ ಮಾಡ್ಬೋದು ತಂತ್ರಜ್ಞಾನ ಲ ಎಲ್ಲರ ಜೀವನ ಶೈಲಿಯನ್ನೇ ಬದಲಿಸಿದೆ ನನ್ನ ಜೀವನದಲ್ಲಿ ತಂತ್ರಜ್ಞಾನ ಜಾಸ್ತಿ ನಾನು ಬಳಸ್ತಿಲ್ಲ ಆದರೆ ಇವಾಗ ನಾನು ಮುಂದೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಅದ್ರದ್ದು ಅದ್ರ ಸಹಾಯದಿಂದಲೇ ಹೋಗ್ಬೇಕಾಗುತ್ತೆ ನಾನು ಐ ಟಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಡೆ ಹೋಗ್ಬೇಕಂದ್ರೆ ಅಲ್ಲಿ ತಂತ್ರಜ್ಞಾನದ ಕೈಚಳಕವೇ ತುಂಬ ಇದೆ ತಂತ್ರಜ್ಞಾನ ನನಗೆ ತುಂಬ ಯೂಸ್ ಇದೆ ಅಷ್ಟೇ ಅಲ್ಲ ಈಗಿನ ಕಾಲದಲ್ಲಿ ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ರಾಕೆಟ್ಟುಗಳ್ನ ಲಾಂಚ್ ಮಾಡ್ತಾರೆ ನಮ್ಮ ಭೂಮಿಯಲ್ಲಿ ಸುತ್ತ ಏನಾಗ್ತಿದೆ ಅಷ್ಟೇ ಅಲ್ಲ ಸೌರಮಂಡಲದಲ್ಲಿ ಕೂಡ ಏನಾಗ್ತಿದೆ ಅಂತ ತಿಳ್ಕೊ ತಿಳ್ಕೊತಾ ಇದೀವಿ ನಮ್ಮ ಪಕ್ಕದಲ್ಲಿರೋ ಚಂದ್ರ ಸೂರ್ಯ ಮಾರ್ಸ್ ಈ ಥರ ವಿಶ್ ಅಲ್ಲಿ ಏನೇನು ಇದೆ ಏನೇನು ನಡೀತಿದೆ ಆ ಥರವೂ ಕೂಡ ತಿಳ್ಕೊತಿದೀವಿ ತಂತ್ರಜ್ಞಾನ ದಿಂದ ಭೂಮಿ ಮೇಲೆ ತುಂಬ ಪೊಲ್ಯೂಷನ್ ಆಗ್ತಿದೆ ಭೂಮಿಯನ್ನು ಬಿಟ್ಟು ಬೇರೆ ಕಡೆ ಹೋಗಿ ವಾಸ ಮಾಡಬೇಕಂತ ನಮ್ಮ ವಿಜ್ಞಾನಿಗಳು ಹುಡುಕ್ತಾ ಇದ್ದಾರೆ ಅದಕ್ಕೋಸ್ಕರ ಇನ್ನು ನಮ್ಮ ತಂತ್ರಜ್ಞಾನ ಜಾಸ್ತಿ ಜಾಸ್ತಿ ಯೂಸ್ ಮಾಡಿಕೊಂಡು ಬೇರೆ ಕಡೆ ಸಂಶೋಧನೆ ಮಾಡ್ತಾ ಇದ್ದಾರೆ ತಂತ್ರಜ್ಞಾನ ನಮಗೆ ಇನ್ನೂ ಜಾಸ್ತಿ ಬಳಸ್ಕೋಬೇಕು ಬಳಸ್ತಾ ಇದೀವಿ ಕೂಡ ಅಡಿಕ್ಟ್ ಆಗಿದೀವಿ ಈಗ ನಾವು ಮನುಷ್ಯರು ಮುಂದೆ ಕೂಡ ನಾವೇ ಒಂದು ತಂತ್ರಜ್ಞಾನ ಆಗ್ಬೋದು ತಂತ್ರ ಆಗ್ಬೋದೇನೋ ಅನ್ನುವಷ್ಟು ಭಯ ಕೆಲವರ ಮನಸ್ಸಲ್ಲಿ ಮೂಡಿದೆ ಯಾರು ಯಾರು ಅವ್ರು ಡೈಲಿ ಅಬ್ಸರ್ವ್ ಮಾಡ್ತಾರೋ ಏನೇನು ಆಗ್ತಿದೆ ಅಂತ ಅವರು ಆ ಥರ ಭಯ ಇದ್ದೇ ಇರುತ್ತೆ ತಂತ್ರಜ್ಞಾನ ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದಿದೆ